ಹಲೋ ಯಾರು ಹಾಂ ನಿಶ್ಮಿತವಾ ಹಾಯ್ ಹೇಗಿದ್ದಿ ಹಾಂ ನಾನು ಆರಾಮ ಮತ್ತು ಏನು ವಿಶೇಷ ಕಾಲ್ ಅಪರೂಪ ಹೌದಾ

ಆ ಹಾಂ ಎಲ್ಲಿ ಓ ಹೌದಾ ನಾನು ಒಮ್ಮೆ ಕೂಡ ಬರಲಿಲ್ಲ ಆದರೆ ಬರುವ ಆಚೆ ಸೈಡ್ ಹೌದು ಹೌದಾ ಎಂತೆಲ್ಲ ಪ್ರೋಗ್ರಾಮ್ ಇರ್ತದೆ ಕಾರ್ಯಕ್ರಮ ಇರ್ತದೆ ಆ ಹಾಂ ಹೌದಾ ಹೌದಾ ಹೌದಾ ಹಾಂ ಆ ಹಾಂ ಹೌದು ಹೌದು ಹಾಂ ಹಾಂ ಹಾಂ ಹೌದಾ ಆ ಹಾಂ ಹೌದು ಹೋ ಓಹೋ ಹಾಂ ಓ ಅಷ್ಟೆಲ್ಲಾ ಉಂಟಾ ಓಹೋ ಹಾಂ ಹಾಂ ಹೌದು ಹಾಂ ಹಾಂ ಹಾಂ ಓ ಹಾಂ ಹಾಂ ಆ ಹಾಂ ಹೌದು ಹೌದು ಆ ಹಾಂ

ನಮಗೆ ಬರಲೇ ಬೇಕು ಅಂದರೆ ಇಷ್ಟು ಕುತೂಹಲ ಉಂಟು ಅದರ ಬಗ್ಗೆ ಅಂದರೆ ನಮ್ಮಾಚೆ ಅಂದರೆ ಹಾಗೆಲ್ಲ ಅಷ್ಟು ಸೆಲೆಬ್ರೇಷನ್ ಇರುದಿಲ್ಲ ಅಲ್ಲ ಸಮಾರಂಭದ್ದು ಇಲ್ಲ ರಾತ್ರಿ ಒಂದು ಅವರಷ್ಟಕ್ಕೆ ಒಂದು ಮದುವೆ ಮುಗಿ ಮಾಡಿ ಮುಗಿಸ್ತಾರೆ ಅಷ್ಟೆ ಜಾಸ್ತಿ ಹೌದು ಹೌದು ಹಾಗೆ ನನಗೆ ಯಾವಾಗದಿಂದ ಇತ್ತು ಒಂದು ಒಮ್ಮೆ ಆಚೆ ಸೌತ್ ದಕ್ಷಿಣದಾಚೆ ಹೋಗಿ ಮದುವೆ ಅಟೆಂಡ್ ಆಗಬೇಕು ಅಂತ ಈಗ ನನಗೆ ಅದು ಅ ತುಂಬ ಖುಷಿಯಾಗ್ತಾ ಉಂಟು ಈಗ ಒಂದು ಅವಕಾಶ ಸಿಕ್ಕಿದೆ ನಾನು ಖಂಡಿತ ಬರ್ತೇನೆ ಮಾತ್ರ

ಆ ಅಯಿತು ಹಾಂ ಆಯಿತು ತುಂಬ ಥ್ಯಾಂಕ್ಸ್ ನನ್ನನ್ನು ಕರ್ದದ್ದಕ್ಕೆ ನನಗೆ ಆಯಿತಾಯ್ತು ಥ್ಯಾಂಕ್ ಯು ಬರ್ತೇನೆ ಹಾಂ ಓಕೆ ಬಾಯ್